ಹಲೋ ನಮಸ್ತೆ ಡಾಕ್ಟರ್ ನಮಸ್ತೆ ಡಾಕ್ಟ ನನ್ನ ಹೆಸರು ನಮ್ರತಾ ಅಂತ ಈಗ ಒಂದು ತಿಂಗಳ ಹಿಂದೆ ನಿಮ್ಮ ಹತ್ತಿರ ನಾನು ತೋರಿಸೋಕ್ಕೆ ಬಂದಿದ್ದೆ ಡಾಕ್ಟರ್ ಕಣ್ಣು ನೋವು ಅಂತ ಹೇಳಿ ಅದೆ ಕಣ್ಣಲ್ಲಿ ತುಂಬ ನೀರು ಬರತ್ತೆ ತುಂಬ ಕೆಂಪಾಗಿ ಉರಿ ಉರಿ ಅನಿಸುತ್ತೆ ಅಂತ ತೋರಿಸೋಕ್ಕೆ ಬಂದಿದ್ದೆ ನೀವು ನನಗೆ ಆ ಡ್ರಾಪ್ಸ್ ಎಲ್ಲ ಕೊಟ್ಟಿದ್ದಿರಿ ಅದೆಲ್ಲ ಹಾಕೊಂಡಿದ್ದೀನಿ ಆದರೂ ಇನ್ನು ಸ್ವಲ್ಪ ಅದು ಉರಿ ಎಲ್ಲ ಇದೆ ಅದಕ್ಕೆ ಫೋನ್ ಮಾಡಿದೆ ಒಂದು ಸತಿ ಇದೆ ಡ್ರಾ ಹಾಂ ಡ್ರಾಪ್ಸ್ ಎಲ್ಲ ಹಾಕಿಕೊಂಡೆ ಡಾಕ್ಟರ್ ಆದರೆ ನನಗೆ ಈವಾಗ ಅಷ್ಟು ಇಲ್ಲ ಮುಂಚೆ ಅಷ್ಟು ಇಲ್ಲ ಆದರೂ ಒಂದು ಸ್ವಲ್ಪ ಉರಿ ಇದು ಇದೆ ನೀವು ಆವಾಗ ಹೇಳಿದ್ದಿರಿ ಒಂದು ಸತಿ ಬನ್ನಿ ಇನ್ನೊಂದು ಬೇರೆ ಥರ ಒಂದು ಡ್ರಾಪ್ ಹಾಕಿ ಟ್ರೇ ಟೆಸ್ಟ್ ಮಾಡೋದು ಇರತ್ತೆ ಅದನ್ನು ಮಾಡಿ ನೋಡೋಣ ಅಂತ ಅದನ್ನು ಮಾಡಿಸ್ಬೇಕಾಗ್ಬೋದಾ ಕೇಳೋಣ ಅಂತ ಮಾಡಿದೆ

ಹಾಂ ಹೌದಾ ಅದ ಇಲ್ಲ ಅದೆಲ್ಲ ಮಾಡಿದ್ದೀನಿ ಡಾಕ್ಟರ್ ಈಗ ಒಂದು ತಿಂಗಳಿಂದ ನಾನು ಜಾಸ್ತಿ ಹೊರಗಡೆ ಹಾಗೆ ಕಣ್ಬಿಟ್ಕೊಂಡು ಹೋಗಿರೋದು ಕಮ್ಮಿನೆ ಆ ಗ್ಲಾಸನ್ನು ಯೂಸ್ ಮಾಡಿದ್ದೀನಿ ಆದರೂನು ಒಂಥರ ಇನ್ನೂ ಅಂದರೆ ಪೂರ್ತಿ ಕಮ್ಮಿ ಆಯಿತು ಅಂತ ಆಗಿಲ್ಲ ಬಟ್ ಆವಾಗಿದ್ದಷ್ಟು ಇಲ್ಲ ಕಮ್ಮಿಯಾಗಿದೆ ಆ ಡ್ರಾಪ್ಸ್ ಎಲ್ಲ ಹಾಕ್ಕೋತಾನೇ ಇದ್ದೀನಿ ಅದೇ ಡ್ರಾಪ್ಸನ್ನು ಕಂಟಿನ್ಯೂ ಮಾಡಬೇಕಾ ಅಥವಾ ಮತ್ತೆ ಟೆಸ್ಟ್ ಮಾಡಿಸಬೇಕಾ ಅಂತ ಇನ್ನೂ ಸ್ವಲ್ಪ ಇದೆ ಉರಿ ಎಲ್ಲ ಹಾಂ ಸರಿ ಡೊಕ್ ಸರಿ ಡಾಕ್ಟರ್ ನಾನು ನೋಡ್ತೀನಿ ಇನ್ನೊಂದು ಹದಿನೈದು ದಿನ ಅದೇ ಡ್ರಾಪ್ಸ್ ಹಾಕಿಕೊಂಡು ಅದು ಪೂರ್ತಿ ಹೋಯಿತು ಅಂದರೆ ಸರಿ ಇಲ್ಲಾಂದರೆ ನಾನು ನಿಮ್ಮದು ಅಪಾಯಿಂಟ್ಮೆಂಟ್ ತಗೊಂಡು ಒಂದ್ಸತಿ ಬರ್ತೀನಿ ಕ್ಲಿನಿಕಿಗೇನೆ ಆಯಿತು ಡಾಕ್ಟರ್ ಓಕೆ ಓಕೆ ಡಾಕ್ಟರ್ ಥ್ಯಾಂಕ್ ಯು